ನಮಗೆ ಕರೆಂಟು ವಿದ್ಯುತ್ತು ಇರುತ್ತೆ ಆದರೆ ಡೈಲಿ ಒನ್ ಅವರ್ ಇಲ್ಲ ಎರಡು ಅವರು ತೆಗಿತಿರ್ತಾರೆ ಕರೆಂಟು ಆದರೆ ತೆಗಿತರಂದರೆ ಒಂದಿನ ಮುಂಚೆ ಪೇಪರಲ್ಲೆಲ್ಲ ಕೊಟ್ಟಿರ್ತಾರೆ ಆದರೆ ಓದೋಕೆ ಬರೋವರು ಓದಿರ್ತಾರೆ ನೋಡಿರ್ತಾರೆ ಆದರೆ ಎಲ್ರೂ ಪೇಪರ್ ಹಾಕ್ಸ್ಕೊಳಲ್ಲ ಹಂಗಾಗಿ ಅರ್ಧ ಜನಕ್ಕೆ ಗೊತ್ತಿರುತ್ತೆ ಅರ್ಧ ಜನಕ್ಕೆ ಗೊತ್ತಿರಲ್ಲ ಹಾಗಾಗಿ ಕರೆಂಟು ತೆಗದರೆ ತುಂಬ ಸಮಸ್ಯೆಯಾಗುತ್ತೆ ಯಾವ ಥರ ಸಮಸ್ಯೆ ಅಂದರೆ ನಾವು ಬೆಳಗ್ಗೆ ಈಗ ಎಲ್ಲೋ ಸಣ್ಣ ಸಣ್ಣ ಮನೆ ಇರ್ತವೆ ಅವು ಸೂರ್ಯನ ಕಿರಣಗಳು ಸರ್ಯಾಗಿ ಮನೆಗೆ ಬೀಳ್ತಿರಲ್ಲ ಬೆಳಕು ಕಾಣ್ತಿರಲ್ಲ ಅಂತ ಮನೆಗೆಲ್ಲ ಏನಾಗುತ್ತೆ ನಮಗೆ ಕರೆಂಟು ಆವಶ್ಯಕತೆ ತುಂಬ ಆವಶ್ಯಕತೆ ಇರುತ್ತೆ ಹಂಗಾಗಿ ಕರೆಂಟ್ ತಗದ್ಬಿಟ್ಟರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಕರೆಂಟಿಲ್ಲ ಅಂದರೆ ಮಕ್ಳಿಗೆ ನಾಷ್ಟ ಮಾಡಕ್ಕಾಗಲ್ಲ ನಮಗೂ ನಾಷ್ಟ ಮಾಡಕ್ಕಾಗಲ್ಲ ಬೇಗ ಬೇಗ ಮಾಡ್ಕೊಂಡು ಈಗ ಎಲ್ಲ ಕರೆಂಟಿಂದನೇ ನೀರು ಕಾಸೋದು ಕರೆಂಟಿಂದಾನೇ ಈಗ ಅಡಿಗೆ ಕೂಡ ಸಿಲಿಂಡರ್ ಆಯ್ತಪ್ಪ ಅಂದರೆ ಕರೆಂಟಿನ ಒಲೆ ಮೇಲೆ ಅಡಿಗೆ ಮಾಡೋದು ಈಗ ಕರೆಂಟಿಲ್ಲ ಅಂದರೆ ಜೀವ್ನನೇ ಇಲ್ಲ ಆ ಥರ ಆ ಥರ ಇರುವಾಗ ಈಗ ಒಂದೆರಡು ಗಂಟೆ ಕರೆಂಟ್ ತಗದ್ಬಿಟ್ಟರೆ ತುಂಬ ಕಷ್ಟ ಆಗುತ್ತೆ ಈಗ ಗೊತ್ತಿರೋರಂದರೆ ಗೊತ್ತಿರುತ್ತೆ ಇಲ್ಲ ಅಂದರೆ ಏನಾರು ಅಡಿಗೆ ಮಾಡ್ಬೇಕಂದರೆ ಪ್ರಿಪೇರ್ ಮಾಡಿರ್ತೀವಿ ಕರೆಂಟ್ ಬರಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ಮು ಕರೆಂಟ್ ಬರಲಿಲ್ಲ ಮಕ್ಕಳಿಗೆಲ್ಲ ಟಿಫನ್ ಮಾಡೋಕೆ ಕಷ್ಟ ಆಗುತ್ತೆ ಆಮೇಲೆ ನಮ್ಗೆ ಅಡಿಗೆ ಮಾಡಕ್ಕೆ ಕಷ್ಟ ಆಗತ್ತೆ ನಾವು ಮುಂದೆ ಕೆಲ್ಸಕ್ಕೆ ಹೋಗ್ತಾಯಿರ್ತಿವಿ ಈ ಕರೆಂಟ್ ತಗದ್ಬಿಟ್ಟರೆ ಅಂದರೆ ಅದನ್ನೇ ನೋಡ್ಕೊಂಡು ಕುಂದಿರ್ಬೇಕಾಗ್ತದೆ ಇನ್ನು ಮತ್ತು ಕರೆಂಟು ಯಾಕೆ ತೆಗಿತಾರ ಅಂದರೆ ಏನೋ ಪ್ರಾಬ್ಲಮ್ ಇರ್ಬೋದು ಒಂದು ತಾಸು ಅಟ್ಲೀಸ್ಟ್ ತೆಗಿಬೋದು ಎರಡು ಅವರ್ ಮೂರು ಅವರ್ ಈ ಥರ ತೆಗದ್ಬಿಡ್ತಾರೆ ಒನ್ನೊಂದು ದಿನ ಪೂರ ಕರೆಂಟೇ ಇರೋದಿಲ್ಲ ಈ ಥರ ಆಗುತ್ತೆ ಈಗ ನಮ್ಮ ಕೊಪ್ಪಳದಲ್ಲಿ ಗವಿ ಮಠದ ಜಾತ್ರೆ ಈಗ ಜಾತ್ರೆಗೆ ಒಂದು ತಿಂಗ್ಳಯ್ತು ಇವಾಗ ಸರಿಯಾಗಿ ಕರೆಂಟ್ ಕೊಡಲ್ಲ ಯಾಕಂದ್ರೆ ಈಗ ಎಲ್ಲ ಕಡೆ ಅಲ್ಲಿ ಕಲೆಕ್ಷನ್ ಕೊಡಬೇಕು ಇಲ್ಲಿ ಕಲೆಕ್ಷನ್ ಕೊಡ್ಬೇಕಂತ ಕರೆಂಟ್ ತೆಗಿತಾನೆ ಇರ್ತಾರೆ ಕರೆಂಟೇ ಇರೋದಿಲ್ಲ ಸರಿಯಾಗಿ ಈಗ ಮತ್ತು ಇವಾಗ್ ಬ ಚಳಿಗಾಲ ಚಳಿಗಾಲ್ದಲ್ಲಿ ಕರೆಂಟ್ ತೆಗದ್ಬಿಟ್ರಂತೂ ಪೂರ್ತಿ ಕಪ್ಪೇ ಇರುತ್ತೆ ಚಳಿ ಹೊರಗಡೆ ಹೋಗ್ಬೇಕಂದರೆ ಚಳಿ ಇರುತ್ತೆ ಈ ಕಡೆ ಸ್ಲಮ್ ಏರಿಯಾ ಆದ್ದರಿಂಧ ಸೊಳ್ಳೆ ಗಿಳ್ಳೆ ಎಲ್ಲ ತುಂಬ ಇರುತ್ತೆ ಹಂಗಾಗಿ ಕರೆಂಟು ಇಲ್ಲದೇ ನಮಗೆ ಭಾಳ ಕಷ್ಟ ಆಗುತ್ತೆ ಕರೆಂಟ್ ತೆಗೆಯೋದರಿಂದ ಆಮೇಲೆ ಮತ್ತು ಇದು ಮಳೆಗಾಲ ಬಂತಂದರೆ ಅಲ್ಲಿ ಇಲ್ಲಿ ಶಾರ್ಟ್ ಸರ್ಕ್ಯೂಟಾಗಿ ಕರೆಂಟ್ ಹೋಗ್ಬಿಡುತ್ತೆ ಮತ್ತೆ ನಾವು ಎಲ್ಲೆಲ್ಲೋ ರೋಡಲ್ಲಿ ಅಡ್ಡಾಡ್ಬೇಕಂದರೆ ಮಳೆ ಬಂದು ಒಂದು ಕರೆಂಟಿನ ಊರಾಗಿಲ್ಲ ಈ ಕಡೆ ಕರೆಂಟು ಮಳೆಗಾಲದಲ್ಲಿ ಇದ್ದರೂನು ಒಂದು ಇದು ಇರಲಿಲ್ಲ ಅಂದರೂನು ಒಂದು ಪ್ರಶ್ನೆ ಹಂಗಾಗಿ ಅದು ಒಂದು ನಮಗೆ ಭಾಳ ಇದಾಗುತ್ತೆ ಆಮೇಲೆ ಕರೆಂಟ್ ಬೇಕೇ ಬೇಕು ಮನೆಯಲ್ಲಿ ಯಾಕಂದರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬೇಕು ನಮಗೂ ಏನ್ಕಾರ ಬೇಕು ಪ್ರತಿಯೊಂದಕ್ಕೂನು ಕರೆಂಟ್ ಬೇಕೇ ಬೇಕು ಕರೆಂಟ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಎಲ್ಲದಕ್ಕೂನು ಕಷ್ಟ ಆಗತ್ತೆ ಆಮೇಲೆ ಈ ಬೇಸಿಗೆ ಕಾಲದಲ್ಲಂತೂ ಕರೆಂಟಿಲ್ಲ ಅಂದರೆ ಯಪ್ಪಾ ಮನೆಯಲ್ಲಿ ಕೂಡಕ್ಕೆ ಆಗಂಗಿಲ್ಲ ಕರೆಂಟ್ ಇರಲೇಬೇಕು ಕರೆಂಟಿಲ್ಲ ಅಂದರೆ ಎಷ್ರಟು ಕಷ್ಟ ಅಂದರೆ ಮನೆಯಲ್ಲಿ ಕೂಡಕೂನು ಆಗಲ್ಲ ಆಚೆ ಕಡೆನೂ ಎಲ್ಲೂ ಸಮಾಧಾನ ಇರಲ್ಲ ಯಾಕಂದರೆ ಕರೆಂಟ್ ನಿದ್ದೆ ಎಷ್ಟು ಮುಖ್ಯ ಅಂದರೆ ಇವಾಗ್ ಇಷ್ಟು ಚಳಿಗಾಲ ಆಯ್ತಂದರೂನು ಫ್ಯಾನು ಒಂದೆರಡು ಫ್ಯಾನ್ ಹಾಕೊಂತಿವಿ ಕರೆಂಟೇ ಇಲ್ಲ ಅಂದರೆ ಬೇಸಿಗೆ ಕಾಲದಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅದರಾಗ ಸಣ್ಣ ಸಣ್ಣ ಮನೆ ಗಿಡ ಇರಲ್ಲ ಏನು ಇರಲ್ಲ ಗಾಳಿ ಇರಲ್ಲ ಬೆಳಕಿರಲ್ಲ ಅಂತ ಟೈಮ್ನ್ಯಾಗ ನಮಗೆ ಭಾಳ ಕಷ್ಟಾಗತ್ತೆ ಅಟ್ಲೀಸ್ಟ್ ಕರೆಂಟಿದ್ದರೆ ಆವಾಗ ಫ್ಯಾನಪ ಏನಾದರೂ ಒಂದು ಫ್ಯಾನ್ ಗೀನ್ ಆಕೊಂಡು ಒಳಗೆ ಕೂಡ್ಬೋದು ಈ ಸೆ ಕರೆಂಟೇ ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ಶೆಕೆಗೆ ಎಲ್ಲಿ ಗಿಡ ಎಲ್ಲಿದವಪ್ಪಾ ಗಿಡ ನೆರಳು ಎಲ್ಲಿರತ್ತೋ ಅಲ್ಲಿ ಹುಡ್ಕೊಂದು ಹೋಗ್ಬೇಕಾಗುತ್ತೆ ಈಗ ಫ್ರಿಡ್ಜಲ್ಲೆಲ್ಲ ಇಡ್ತಿರ್ತೀವಿ ನೀರು ಇಡ್ತಿರ್ತೀವಿ ಕುಡಿಯಾಕ್ಕೆ ಈಗ ಕರೆಂಟಿಲ್ಲ ಅಂದರೆ ನೀರನ್ನು ಇಡಕ್ಕಾಗಂಗಿಲ್ಲ ಫ್ರಿಡ್ಜಲ್ಲಿ ಈಗ ಚಳಿ ಬಂತಪ್ಪಂದ್ರ ನೀರು ಕಾಯ್ಸೋಕ್ಕೆ ಕರೆಂಟೇ ಬೇಕು ಅದು ಕರೆಂಟಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಎಲ್ಲದಕ್ಕೂ ಕರೆಂಟೇ ಬೇಕು ಇವಾಗಿನ ಜೀವನ ಜೀವ ಜೀವನ ಒಬ್ಬ ಮನುಷ್ಯ ಜೀವನ ಅಂತ ಮಾಡಾಕತ್ತಾನಪ್ಪ ಅಂದರೆ ಎಲ್ಲದಕ್ಕೂ ಕರೆಂಟ್ ಇರಲೇಬೇಕು ಕರೆಂಟಿಲ್ಲ ಅಂದರೆ ಏನು ಮಾಡಕ್ಕಾಗಂಗಿಲ್ಲ ಕರೆಂಟಿದ್ದರೆ ಎಲ್ಲ ಏನೇನು ಉಪಯೋಗ ಅಂದರೆ ಮಕ್ಳಿಗೆ ಒಳ್ಳೆಯ ಬೆಳಗ್ಗೆ ಬೇಗ ಎದ್ದು ಹೊಟ್ಟೆ ತುಂಬ ಊಟ ಅಡಿಗೆ ಮಾಡಿ ಮಕ್ಳಿಗೆ ಚೆನ್ನಾಗಿ ಊಟ ಮಾಡಿಸಿ ಸ್ಕೂಲಿಗೆ ಕಳಸ್ಬಹುದು ನಾವು ಬೇಗ ಬೇಗ ಕೆಲ್ಸಕ್ಕೆ ಹೋಗ್ಬೋದು ಆಮೇಲೆ ಮತ್ತೆ ರಿಟರ್ನ್ ಬಂದ್ಮೇಲೆ ಮಕ್ಳಗೆಲ್ಲ ಓಮ್ವರ್ಕ್ ಮಾಡೋ ತನಕ ಕರೆಂಟ್ ಬೇಕಾಗುತ್ತ ಕರೆಂಟಿಲ್ಲ ಅಂದರೆ ಎಷ್ಟು ಕಷ್ಟ ಆಗತ್ತೆ ಏನು ಪರಿಣಾಮಪ್ಪಾ ಅಂದರೆ ಪರಿಣಾಮ ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗುತ್ತೆ ಕರೆಂಟಿಲ್ಲ ಅಂದರೆ ಅಂದರೆ ಅವಾಗೆಲ್ಲ ಕ ಕತ್ತಲೆಯಲ್ಲಿ ಮೇಣದ ಬತ್ತಿ ದೀಪ ಹಚ್ಕೊಂದು ಎಲ್ಲ ಓದ್ತಿದರಂತೆ ಆದರೆ ಇವಾಗ ಆ ಥರ ಆಗಲ್ಲ ಮಕ್ಕಳು ಕರೆಂಟಿಲ್ಲ ಅಂದರೆ ಎರಡು ನಿಮಿಷ ಸುಮ್ಮನೆ ಇರಲ್ಲ ಕರೆಂಟ್ ಇರಲೇಬೇಕು ಆಗ ಹಂಗಾಗಿ ಕರೆಂಟು ನಮ್ಮ ಜೀವನದಲ್ಲಿ ಭಾಳ ಮುಖ್ಯ ಅದೊಂದು ಇದು ಇದ್ದಂಗೆ ನಮ್ಗೆ ಕರೆಂಟ್ ಇರಲೇಬೇಕು ನೀವು ಏನೇ ಮಾಡಿರಿ ಏನೇ ಬಿಡಿರಿ ಕರೆಂಟಿಲ್ಲ ಅಂದರೆ ನಡೆಯಂಗಿಲ್ಲ ಯಾಕಂದರೆ ಒಂದು ಒಳ್ಳೆಯದಕ್ಕೂ ಕರೆಂಟ್ ಬೇಕು ಕೆಟ್ಟದಕ್ಕೂ ಕರೆಂಟ್ ಬೇಕು ಕರೆಂಟಿಂದ ಒಂದು ಫಂಕ್ಷನ್ ಹಾಳಾಗ್ತಿರ್ತವೂ ಹಿಂಗೆ ಒಂದು ಏನೋ ಒಂದು ಫಂಕ್ಷನ್ ಮಾಡ್ತಿರ್ತಿವಪ್ಪ ಕರೆಂಟ್ ಇರಲಿಲ್ಲ ಅಂದ್ರ ಅಲ್ಲಿ ಭಾಳ ಅಸ್ತವ್ಯಸ್ತ ಆಗುತ್ತೆ ಈಗ ನಮ್ಮ ಹಳ್ಳಿ ಜನರು ಜೀವನ ಶೈಲಿ ಹೆಂಗಂದ್ರೆ ನಮ್ಗೆ ಕರೆಂಟು ಕರೆಂಟಿಲ್ಲ ಅಂದರೆ ಏನು ಆಗಂಗಿಲ್ಲ ನಮ್ಗೆ ಗ್ಯಾಸು ಸಡನ್ಲಿ ಗ್ಯಾಸ್ ಖಾಲಿ ಆಯ್ತಪ್ಪ ಒಲೆ ಕರೆಂಟಿನ ಒಲೆ ಮೇಲೆ ಅಡಿಗಿ ಮಾಡೋದು ಒಂದು ಬಿಸಿನೀರು ಕಾಸಕ್ಕೂನು ಕರೆಂಟಿನ ಒಲೆ ಮೇಲೆ ಕರೆಂಟಿನ ಕಾಯ್ಲಲ್ಲಿ ಬಿಸ್ನೀರು ಕಾಸ್ಬೇಕು ಒಂದು ಬಟ್ಟೆ ಇಸ್ತ್ರಿ ಮಾಡ್ಸ್ಬೇಕಂದರೂ ಕರೆಂಟೇ ಬೇಕು ಪ್ರತಿಯೊಂದಕ್ಕೂ ಕರೆಂಟಿನ ಮೇಲೆ ಅವಲಂಬಿತರಾಗ್ಬಿಟ್ಟಿದ್ದೀವಿ ಈಗ ನಾವು ಹಾಗಾಗಿ ನಮ್ಗೆ ಕರೆಂಟ್ ಬೇಕೇ ಬೇಕು ಏನು ಮಾಡಿದರೂನು ಕರೆಂಟ್ ಬಿಟ್ಟು ಇರಕ್ಕಾಗಂಗಿಲ್ಲ ಇವಾಗ ನಮ್ಮೂರಲ್ಲಿ ಜಾತ್ರೆ ಟ ಇಪ್ಪತ್ತೇಳಕ್ಕೆ ಜಾತ್ರೆ ಈಗ ಅಲ್ಲಿ ಜಾತ್ರೆಕ ಸಲುವಾಗಿ ಅಲ್ಲಿ ಇಲ್ಲಿ ಕಲೆಕ್ಷನ್ ಕೊಡೋದೈತಂತ ಕರೆಂಟು ಡೈಲಿ ಬೆಳಗ್ಗೆ ಹತ್ತು ಗಂಟೆಗೆ ತೆಗದ್ರಂದ್ರ ಸಾಯಂಕಾಲ ನಾಲ್ಕು ಗಂಟೆ ಐದು ಗಂಟೆ ಕೊಡ್ತಾರ ಆ ಟೈಮ್ನಲ್ಲಿ ಏನು ಮಾಡ್ಬೇಕು ತುಂಬ ಶಕೆ ಕೂಡಕ್ಕಾಗಂಗಿಲ್ಲ ಒಳಗೆ ಹೊರಗೂನು ಹೋಗಕ್ಕಾಗಂಗಿಲ್ಲ ಯಾಕಂದ್ರ ಗಂಡ್ಮಕ್ಳೆಲ್ಲ ಹೊರಗ್ ಹೋಗ್ ಬರ್ತಾರ ಆದರೆ ಹೆಣ್ಮಕ್ಳಿಗ್ ಹೊರಗ್ ಹೋಗ್ ಕೂಡಕುನು ಆಗಲ್ಲ ಇದರಿಂದ ನಮ್ಗೆ ಎಲ್ಲ ಪರಿಣಾಮ ಭಾಳ ಪರಿಣಾಮ ಬೀರ್ತೈತಿ ನಮ್ಮ ಮಕ್ಳ ಮೇಲೆ ನಮ್ಮ ಮೇಲೆ ಯಾಕಂದ್ರ ಮನುಷ್ಯನಿಗೆ ಗಾಳಿ ಎಷ್ಟು ಮುಖ್ಯ ಅಂದರೆ ತುಂಬ ಮುಖ್ಯ ಆದ್ರ ಈಗ ಈಗೆಲ್ಲ ಸ್ಲಮ್ ಏರಿಯಾದಲ್ಲೆಲ್ಲ ಹತ್ರ ಹತ್ರ ಮನೆಯಾಗೆ ಸಣ್ಣ ಸಣ್ಣ ಮನೆಯಾಗ್ಬಿಟ್ಟಿರ್ತವೂ ಗಾಳಿ ಗಿಡ ಏನು ಇರಂಗಿಲ್ಲ ಈಗ ಅಂತಲೇ ಏನು ಮಾಡಬೇಕು ಫ್ಯಾನ್ ಇರಲೇಬೇಕು ಫ್ಯಾನ್ ಇರ್ ಇರ್ಬೇಕಂದ್ರ ಕರೆಂಟ್ ಇರಲೇಬೇಕು ಕರೆಂಟು ನಮ್ಮ ಜೀವ್ನಕ್ಕೆ ಎಷ್ಟು ಮುಖ್ಯ ಅಂದರೆ ಒಂದು ಮಿಕ್ಸಿಗಂತೂ ಕರೆಂಟು ಒಂದು ನೀರು ಕಾಸೋ ಕಾಯ್ಲಿಗಂತೂ ಪ್ರತಿಯೊಂದಕ್ಕೂನು ಕರೆಂಟ್ ಬೇಕೇ ಬೇಕು ಕರೆಂಟಿಲ್ಲ ಅಂದರೆ ಮನುಷ್ಯ ಜೀವಿಸೋಕೆ ಆಗಂಗಿಲ್ಲ ಮತ್ತು ಹೊಲಕ್ಕೆಲ್ಲ ನೀರು ಬಿಡಕ್ಕೆ ಹೋಗ್ಬೇಕಂದ್ರ ಟೈಮ್ ಶೇರ್ ಇರ್ತವೆ ರಾತ್ರಿ ಹನ್ನೆರಡು ಗಂಟೆಗೆ ಎರಡು ಗಂಟೆಗೆ ಬರ್ತಿರ್ತಾವೆ ಹೊಲ್ದಲ್ಲೆಲ್ಲ ಕರೆಂಟು ಹಂಗಾಗಿ ಭಾಳ ಅಸ್ತವ್ಯಸ್ತ ಆಗುತ್ತೆ ಸ್ವಲ್ಪ ಕರೆಂಟ್ ಬೇಗ ಇತ್ತಪ್ಪ ಅಂದ್ರ ಜನರಿಗೂನು ಉಪಯೋಗ ಆಗುತ್ತೆ ಯಾವ ರೀತಿ ಕಷ್ಟನೂ ಆಗಂಗಿಲ್ಲ ಕರೆಂಟ್ಲಿದ್ದ ಈಗ ನಮ್ಮ ಕಡೆ ಹಳ್ಳಿ ಜನ ಎಲ್ಲ ಏನು ಮಾಡ್ತಾರೆ ಕರೆಂಟ್ ರಾತ್ರಿ ಎರಡು ಗಂಟೆಗೆ ಬರ್ತದಂದು ಅರ್ಧ ಜೀವನ ಅಲ್ಲೇ ಹೋಗ್ಬಿಡುತ್ತೆ ನಮ್ಮದು ರಾತ್ರಿ ಅಲ್ಲೇ ಮಲಗ್ಬಿಡ್ತಾರೆ ಹೊಲ್ದಲ್ಲೇ ಮಲಗ್ತಾರೆ ಕರೆಂಟ ಬ ಇರುತ್ತಲ್ಲ ಕರೆಂಟ್ ಯಾವ ಟೈಮಿಗೆ ಬರುತ್ತಂತ ಗೊತ್ತಾಗಲ್ಲ ಯಾವ ಟೈಮಿಗೆ ಹೋಗುತ್ತಂತ ಗೊತ್ತಾಗಲ್ಲ ಹಂಗಾಗಿ ಅವರು ಅಲ್ಲೇ ಆಗ್ಬಿಡ್ತಾರೆ ಹೊಲ್ದಲ್ಲೇ ಈ ಅವರಿಗೆ ಅಲ್ಲಿ ಹೋದ್ರಂದ್ರೆ ಕರೆಂಟಿನ ಸಂಘ ಊಟದ್ದೆಲ್ಲ ಅಸ್ತವ್ಯಸ್ತ ಆಗ್ಬಿಡುತ್ತ ಅಲ್ಲಿ ಹೋಗ್ಬಿಟ್ರೆ ಮತ್ತು ನಾ ಮನೆಗೆ ಹೋಗ್ಬಿಟ್ರೆ ಕರೆಂಟ್ ಎಲ್ಲಿ ಬರುತ್ತೇನೋ ಅನ್ನೋ ಭಯಕ್ಕ ಮತ್ತು ಗಿಡ್ಗಳಿಗೆಲ್ಲ ನೀರು ಇಲ್ದಂಗೆ ಆಗುತ್ತಲ್ಲಪ್ಪ ಅನ್ನೋ ಒಂದು ಭಯಕ್ಕ ಅಲ್ಲೇ ಹೊಲ್ದಲ್ಲೇ ಆಗ್ಬಿಡ್ತಾರೆ ಇನ್ನೇನು ಮನೆಯಲ್ಲಿದ್ರೆ ಮನೆಯಲ್ಲೂ ಕರೆಂಟ್ ಭಾಳ ಆವಶ್ಯಕತೆ ಕರೆಂಟಿಲ್ಲ ಅಂದರೆ ನಡೆಯಲ್ಲ ಎಲ್ಲದಕ್ಕೂ ಕರೆಂಟ್ ಬೇಕೇ ಬೇಕು ಒಂದು ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಂದ್ರ್ ಬೇಕು ಮಕ್ಳು ವಿದ್ಯಾಭ್ಯಾಸಕ್ಕು ಬೇಕು ಮತ್ತು ನಮ್ದು ದೊಡ್ಡವ್ರಾದರೂ ನಮ್ಮ ಜೀವನಕ್ಕೂ ಕರೆಂಟ್ ಬೇಕೇ ಬೇಕು ಯಾಕಂದರೆ ಕರೆಂಟಿಲ್ಲ ಅಂದರೆ ಏನು ಮಾಡಕ್ಕೂ ಆಗಂಗಿಲ್ಲ ಇವಾಗ ಮೊಬೈಲ್ ಚಾರ್ಜಿಗಂತ ಬೇಕು ಕರೆಂಟು ಪ್ರತಿಯೊಂದಕ್ಕೂ ಈಗ ಮಕ್ಕಳು ಆಟ ಆಡೋ ಗೇಮ್ಸ್ಗಳಿಗೂ ಈಗ ಕರೆಂಟು ಚಾರ್ಜರು ಈಗ ರಿಮೋಟ್ ಕಾರು ಅಂತ ಬರುತ್ತೆ ಪ್ರತಿಯೊಂದಕ್ಕೂ ಕರೆಂಟ್ ಭಾಳ ಮುಖ್ಯವಾಗೈತೆ ಹಂಗಾಗಿ ತಗಿತಾರೆಲ್ಲ ತಗಿಲಿ ಅಟ್ಲೀಸ್ಟು ಒಂದು ತಾಸು ಒಂದೂವರೆ ತಾಸು ತಗದು ಬೇಗ ಕರೆಂಟ್ ಕೊಟ್ಬಿಡಲಿ ಭಾಳ ಹೊತ್ತು ಕರೆಂಟ್ ತಗದ್ಬಿಟ್ಟರೆ ನಮ್ಗೆ ಭಾಳ ಪರಿಣಾಮ ಬೀರುತ್ತೆ ಹಂಗಾಗಿ ಕರೆಂಟಿಂದು ಇದು ಇಷ್ಟೆಲ್ಲ ನಮಗೆ ಇದೈತಿ ತೆಗಿತರಲ್ಲಾ ಕರೆಂಟ್ ತೆಗಿಯೋಕ್ಕಿನ್ನ ಮುಂಚೆನೇ ಕೊಡ್ತಾರೆ ಪೇಪರಲ್ಲೆಲ್ಲ ಕೊಡ್ತಾರೆ ನಾಳೆ ತೆಗಿತಾರೆ ಕರೆಂಟ್ ಅಂತಂದರೆ ಯಾಕಂದರೆ ಹೋದಕ್ ಬರೋರೆಲ್ಲ ನೋಡ್ತಾರೆ ಮೊಬೈಲ್ ಅಡ್ವಾನ್ಸ್ ಮೊಬೈಲ್ ಚಾರ್ಜ್ ಮಾಡಿಟ್ಕೊಂಡಿರ್ತಾರೆ ಅಡ್ವಾನ್ಸ್ ಏನಾದರು ಇತ್ತಂದರೆ ಅಡ್ವಾನ್ಸ್ ಮಾಡಿಟ್ಕೊಂಡಿರ್ತಾರೆ ಪಾಪ ಗೊತ್ತಿಲ್ದವರು ಓದ್ದವ್ರು ಓದಿಲ್ದವರು ಅವ್ರೇನು ಮಾಡಬೇಕು ಕರೆಂಟಿಲ್ಲ ಅಂದರೆ ಪಾಪ ಅವ್ರಿಗೆ ಗೊತ್ತುನು ಇರಲ್ಲ ಓದುಗಂಗೆ ಓದಿನು ಓದಿರಲ್ಲ ಅವರಿಗೇನು ಗೊತ್ತಾಗಂಗಿಲ್ಲ ಕರೆಂಟ್ ಇಲ್ಲ ಅಂದರೆ ಅವ್ಕ್ ಅದರಿಂದ ಭಾಳ ಸಮಸ್ಯೆಯಾಗುತ್ತೆ ಅವ್ಕ ಅವ್ಕ ಕರೆಂಟ್ ನಮ್ಮ ಜೀವನದಲ್ಲಿ ಭಾಳ ಮುಖ್ಯ ಅವ ಕರೆಂಟ್ ಇರಲೇಬೇಕು ಅದ್ರ್ಲಿಂದಿ ಇವರೊಟ್ಟಿಗೂ ಏನು ಉಂಟಾಗುತ್ತಂದ್ರೆ ಕರೆಂಟಿದು ಏನೇನೋ ಪ್ರತಿಯೊಂದು ಇದೆಲ್ಲದು ಮಕ್ಳು ವಿದ್ಯಾಭ್ಯಾಸ ಬಂತು ಎಲ್ಲದು ಪ್ರತಿಯೊಂದು ಹೀಗೆ ಕರೆಂಟಿಂದ ಭಾಳ ಉಪಯೋಗ ಐತೆ ಕೆಲವೊಂದಿಷ್ಟು ಜನಕ್ಕೆ ಪಾಪ ಗೊತ್ತೇ ಇರಲ್ಲ ನಾಳೆ ಕರೆಂಟ್ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ ಈಗ ನಾವಾದರೂ ಅಟ್ಲೀಸ್ಟ್ ಪೇಪರ್ ಗೀಪರ್ ನೋಡ್ತಿರ್ತೀವಿ ನಮಗೆ ಕರೆಂಟ್ ಐತಿ ಇರಲ್ಲ ನಮಗೆ ಗೊತ್ತಾಗುತ್ತೆ ಪಾಪ ಏನು ನೋಡ್ಲಾರ್ದವ್ರಿಗೆ ಅವ್ರಿಗೇನು ಗೊತ್ತಿರುತ್ತೆ ಅವರಿಗೇನು ಗೊತ್ತಾಗಂಗಿಲ್ಲ ಕರೆಂಟ್ ಐತೋ ಇಲ್ಲವೋ ಅನ್ನೋದೇನು ಗೊತ್ತಾಗಲ್ಲ ಹಂಗಾಗಿ ಭಾಳ ಒಂದು ಕೆಟ್ಟ ಅಭಿಪ್ರಾಯ ಆಗಿರುತ್ತೆ ಹಂಗಾಗಿ ಕರೆಂಟು ನಮ್ಮ ಜೀವನ್ದಲ್ಲಿ ಭಾಳ ಮುಖ್ಯ ಕರೆಂಟ್ ಇರಲೇಬೇಕು ಕರೆಂಟಿಲ್ಲ ಅಂದರೆ ತುಂಬ ಕೆಟ್ಟ ಪರಿಣಾಮಗಳದಾವು ಜೀವನದ್ಮೇಲೆ ಕರೆಂಟ್ ಇದ್ದರೆ ಒಂದು ಒಳ್ಳೆಯದು ಕರೆಂಟು ಎಷ್ಟು ಮುಖ್ಯ ಅಪ್ಪ ಅಂದರೆ ಮಕ್ಕಳಿಗೆಲ್ಲ ಓದಲಿಕ್ಕೆ ಎಲ್ಲ ಬರೆಯಲಿಕ್ಕೆ ಎಲ್ಲ ಭಾಳ ಅನುಕೂಲ ಆಗುತ್ತೆ ಕರೆಂಟ್ ಇದ್ದರೆ